ಹಲೋ ಹಾಂ ನಮಸ್ತೆ ಭಟ್ರೆ ಹಾಂ ಹೌದು ಎಂತ ಬಿಜಿ಼ ಇದ್ದಿರಂತ ಹೋಟೆಲಲ್ಲಿ ಅಲ್ಲಾ ಅಲ್ಲ ನಮಗೆ ನಮಗೊಂದು ನೆಂಟರು ಬಂದರು ಹಾಗೆ ಪಾರ್ಸಲ್ ಒಂಚೂರು ಕಳಿಸಬೇಕಿತ್ತು ಭಟ್ರೆ ನಿಮ್ಮದು ಮೆನು ಎಂತಾ ಎಂತ ಮೆನು ಹಾಂ ಹಾಂ ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಇದು ಪೇ ಅಲ್ಲ ಪೇಮಸ್ ಯಾವ್ದು ನಿಮ್ಮ ಮೆನು ಹಾಂ ದೋಸೆ ಅಲ್ಲಿ ವೆರೈಟಿ ಇಲ್ವಾ ಭಟ್ರೇ ಭಾರಿ ಕಮ್ಮಿ ಆಯ್ತಾ ಹಾಗಾದರೆ ಹಾಂ ಹಾಂ ಹಾಂ ಹಾಂ ಮೈಸೂರು ಮಸಾಲ ಮೈಸೂರು ಮಸಾಲ ಉಂಟ ಭಟ್ರೆ ಮೈಸೂರು ಮಸಾಲ

ಓಹೊಹೊ ಹಾಗಾದರೆ ಅದೊಂದು ನಮಗೆ ನಾಲ್ಕು ಪ್ಲೇಟು ಪಾರ್ಸಲಿಗೆ ಬೇಕಿತ್ತು

ಕಳಿಸಲಿಕ್ಕೆ ಯಾರು ಸಹ ಇಲ್ವಾ ಭಟ್ರೇ

ಸರಿ ಸರಿ ಸರಿ ಹಾಂ ಆಯ್ತು ಆಯ್ತು ಆಯ್ತ್ ಹಾಂ ಆಯ್ತು ಆಯ್ತು ಆಯಿತು ಆಯಿತು ಭಟ್ರೆ ನೀವು ಇಲ್ಲದಿದ್ರು ನಾನಲ್ಲಿ ಕೊಟ್ಟು ಹೋಗ್ತೆನೆ ಆಯ್ತು ಆಯಿತು

ಓಹೊಹೊ ಹೌದು ಇಲ್ಲ ಇದ್ಕಿಂತ ಮೊದಲು ಸಹ ನಾನು ಒಮ್ಮೆ ತೆಗ್ದುಕೊಂಡಿದ್ದೇವೆ ಹಾಗೆ ಗೊತ್ತುಂಟು ಹಾಗೆ ಹೌದೌದು ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯಿತು ಸರಿ ಸರಿ ಎಷ್ಟೋತ್ತಿಗೆ ಕಳಿಸ್ಬೋದು ನಮಗೆ ಸಂಜೆ ಕಾಫಿಗೆ ಹಾಂ ಹಾಂ ಹೌದು ಹಾಂ ಸರಿ ಸರಿ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಭಟ್ರೆ ತ್ಯಾಂಕ್ಸ್ ತ್ಯಾಂಕ್ಸ್ ತ್ಯಾಂಕ್ಸ್ ಹಾಂ ಹಾಂ ಹಾಂ